ಹಲೋ ಮೇಡಮ್ ಹಲೋ ನಮಸ್ಕಾರ ಪಂಚವಟಿ ಹೋಟೇಲಾ ಮೇಡಮ್ ನಮಗೆ ಡೆಲ್ವರಿ ಮಾಡ್ಕೊಡ್ತೀರಾ ನಮ್ಗೆ ಊಟ ಬೇಕಾಗಿತ್ತು ಮೇಡಮ್ ಯಾವ್ದು ಯಾವ್ದು ಐಟಮ್ಮಿದೆ ಮೇಡಮ್ ನಮಗೆ ನಾನ್ವೆಜ್ ಬೇಕಾಗಿತ್ತು ಮೇಡಮ್ ಏನೇನಿದೆ ಹ್ಞೂ ಹ್ಞೂ

ಚಿಕನ್ ಲಾಲಿಪಪ್ ಇದೆಯಾ ಮೇಡಮ್ ಚಿಕನ್ ಬೇವಿ ಚಿಕನ್ ಗ್ರೇವಿಯೆಲ್ಲ ಹೇಗೆ ಪ್ಲೇಟ್ ಮೇಡಮು ಹೌದಾ ಚಿಕನ್ ಲಾಲಿಪಪ್ ಮೇಡಮು ಹೌದಾ ಮಟನ್ ಬಿರ್ಯಾನಿ ಹೌದಾ ಹ್ಞೂ ಫ್ರೆಷ್ಷಾಗಿ ಇರುತ್ತಲ್ಲವಾ ಮತ್ತೆ ಇದು ಗೋಬಿ ಮಂಚೂರಿ ಅದೆಲ್ಲ ಸಿಗುತ್ತಾ ಬೇಬಿ ಕಾರ್ನು ಹ್ಞೂ ಬೇಬಿ ಕಾರ್ನು ಇದೆಯಾ ಮೇಡಮು ಬೇಬಿ ಕಾರ್ನಿಗೆ ಎಷ್ಟು ಮೇಡಮ್ ಹೌದಾ ನಮಗೆಲ್ಲ ಒಂದು ಐದೈದು ಪ್ಲೇಟು ಮಟನ್ ಬಿರ್ಯಾನಿ ಬಾಕಿದೆಲ್ಲ ಒಂದು ಐದೈದು ಪ್ಲೇಟ್ ಪಾರ್ಸಲ್ ಮಾಡಿ ಕಳ್ಸ್ತೀರಾ ನಾವು ಫೋನ್ಪೇ ಮಾಡ್ತೇವೆ ಮೇಡಮ್ ಇಲ್ಲ ಅಡ್ರೆಸ್ ಬಾಪೂಜಿ ನಗರ ಅಂತ ಹೇಳಿ ನಾಗರತ್ನ ನಗರ್ಕರ್ ಅಂತ ಹೇಳ್ಕೊಂಡು ಕಳಿಸ್ಕೊಡಿ ಮೇಡಮ್ ಅದೊಂದು ಎರಡು ಪ್ಲೇಟು ಕಳಿಸ್ಕೊಡಿ ನೋಡುವ ಮತ್ತೆ ನೆಕ್ಸ್ಟ್ ಟೈಮು ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ನಮ್ದು ಮದುವೆ ಇವು ಇವೆಲ್ಲ ಇದೆ ಇವೆಲ್ಲ ಆರ್ಡ್ರು ಕೊಡ್ತೇವೆ ಮೇಡಮ್ ನಾವು ನಿಮ್ಗೇ ಅವೆಲ್ಲ ಬೇಡ ಈಗ ನೆಕ್ಸ್ಟೂ ನೋಡುವ ಈಗ ಅದೊಂದು ಸ್ವೀಟ್ ಕಳಿಸಿ ಬಾಕಿದು ನಾನು ಹೇಳಿದ ಐಟಮ್ಮುಗಳನ್ನೆಲ್ಲ ಪಾರ್ಸಲ್ ಮಾಡಿ ಮೇಡಮ್ ಹೋಮ್ ಡೆಲ್ವರಿ ಇದೆಯಲ್ಲ ಮೇಡಮ್ ಓಕೆ ಓಕೆ ಮೇಡಮ್ ಓಕೆ ಓಕೆ ಮೇಡಮ್ ತ್ಯಾಂಕ್ಸ್ ಮತ್ತೇನು ಬೇಡ ಮ್ಯಾಮ್ ತ್ಯಾಂಕ್ಸ್